ಸರ್ ನಮಸ್ತೆ ನಾನು ಉಲ್ಲಾಸ್ ಅಂತ ಮಾತಾಡ್ತಾ ಇದ್ದೀನಿ ನೀವು ವೀರೇಶ್ ಅಂತ ಗೈಡ್ ಅವರಲ್ಲಾ ಮಾತಾಡ್ತಾ ಇರೋದು ಹಾಂ ಸರ್ ನಮಸ್ತೆ ನಾನು ದುರ್ಗ ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇದ್ದೆ ವಿಸಿಟ್ಗೆ ಆ್ಯಸ್ ಅ ಟೂರಿಸ್ಟು ಸೊ ನನಗೆ ಸರ್ ಮುಂದಿನ ವಾರ ಮುಂದಿನ ಭಾನುವಾರ ಬರ್ತೇನೆ ಹಾಂ ನಾವು ನಾಲ್ಕು ಜನ ಬರ್ತಾ ಇದ್ದೀವಿ ಟೋಟಲ್ಲು ಫ್ಯಾಮಿಲಿ ಕಂಪ್ಲೀಟ್ ಹಾಂ ಸರ್ ಅದೇ ಅದರ ಬಗ್ಗೆಯೇ ನಿಮ್ಮ ಹತ್ತಿರ ಮಾಹಿತಿ ತಿಳ್ಕೊಳ್ಳೋಣ ಅಂತ ನನಗೆ ಅದೇ ನಿಮ್ಮ ನಂಬರ್ ಕೊಟ್ಟರು ಇವರು ಸುಜಾತ ಅಂತ ಅಂದುಬಿಟ್ಟು ಯಾಕೆ ನನಗದು ಹೊಸ ಜಾಗ ಸೋ ಅದರ ಬಗ್ಗೆ ತಿಳ್ಕೊಳ್ಳೋಣ ಹೌದಾ ಅದು ಎಲ್ಲಿ ಸಿಟಿಲ್ಲೇ ಆಗತ್ತಾ ಎಲ್ಲಿ ಆಗತ್ತೆ ಸರ್ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಹ್ಞೂ ಓಕೆ ಓಕೆ ಅದೇ ನನಗೆ ಸ್ವಲ್ಪ ಹೊಸ ಜಾಗ ಹಾಗಾಗಿ ಸ್ವಲ್ಪ ನೋಡೋಣ ಅಂತನ್ಬಿಟ್ಟು ಅಲ್ಲಿ ನೋಡೋಕ್ಕೆ ಏನೇನು ಪ್ಲೇಸಸ್ ಇದೆ ಸರ್ ಹಾಂ ಅಂದರೆ ಮೇನು ಅಂದರೆ ಅಲ್ಲಿ ಫೇಮಸ್ ಕೋಟೆ ಕೇಳಿದ್ದೀನಿ ಸರ್ ನಾನು ಕೋಟೆ ಆಮೇಲೆ ದೇವಸ್ಥಾನ ಯಾವುದು ಮೇನ್ ಫೇಮಸ್ ಇದು ಆಮೇಲೆ ಬೇರೆ ಎಲ್ಲ ನಾವು ಹೋಗೋ ಥರ ಸಂಜೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಹ್ಞೂ ಹ್ಞೂ ಹ್ಞೂ ಹೌದು ಅದು ನೋಡಕ್ಕೆ ಎಷ್ಟು ಹೊತ್ತು ಬೇಕಾಗುತ್ತೆ ಸರ್ ಒಟ್ಟು ಓಕೆ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಓಕೆ ಇನ್ನೊಂದು ಇದು ಜೋಗಿಮಟ್ಟಿ ಅಂತ ಯಾವುದೋ ನಾನು ನೋಡ್ತಾ ಇದ್ದೆ ಜೋಗಿಮಟ್ಟಿ ಅಂತ ಯಾವುದಾದ್ರು ಜಾಗ ಇದೆಯಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಓಕೆ ಸೊ ನಾನೊಂದೆರಡು ದಿನಕ್ಕೆ ಪ್ಲ್ಯಾನ್ ಮಾಡಲಾ ಸಾರ್ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಗಾದರೆ ನಾನು ಶನಿವಾರ ಭಾನುವಾರ ಪ್ಲ್ಯಾನ್ ಮಾಡ್ತೇನೆ ಬಟ್ ಅದೇ ಅದಕ್ಕಿಂತ ಮುಂಚೆ ನನಗೆಷ್ಟು ಆಗ್ಬೋದು ಕಾಸ್ಟ್ ಅದರ ಬಗ್ಗೆ ನಾನು ತಿಳ್ಕೊಬೇಕಿತ್ತು ಹಾಂ ಹಾಂ ಹಾಂ ಹೋಂ ಸ್ಟೇ ರೂಮಿನದು ಊಟದ್ದು ಅದೆಲ್ಲ ಎಷ್ಟು ಆಗ್ಬೋದು ಅಂತ ಸ್ವಲ್ಪ ಹೇಳ್ತೀರಾ ಹಾಂ ಹಾಂ ಹಾಂ ಓಕೆ ಸರ್ ನಾನು ನಿಮ್ಮ ಮೆಸೇಜ್ಗೆ ವೇಟ್ ಮಾಡ್ತಾ ಇರ್ತೇನೆ ಯು